ಸರ್ಕಾರಿ ಸ್ಕೀಮ್ಗಳ ಅಡಿಯಲ್ಲಿ ಬರುವ ವೈದ್ಯಕೀಯ ಸೇವೆಯ ಬಗ್ಗೆ ಗುಣಮಟ್ಟದ ಬಗ್ಗೆ ನಮ್ಗೆ ಅನುಭವಿಸಲು ನಾವು ಆದಷ್ಟು ಸಹ ನನ್ನ ನನ್ನ ಮಕ್ಕಳಿಗೆ ಮತ್ತು ನನಗೆ ಏನಾರೂ ಆರೋಗ್ಯ ಕೆಟ್ಟಾಗ ನಾನು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುತ್ತಿದ್ದೇನೆ ಅಲ್ಲಿ ಸಹ ತುಂಬ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ವಿತರಣೆ ಮಾಡುತ್ತಾರೆ ಒಳ್ಳೆಯ ವೈದ್ಯರು ಸಹ ಇದ್ದಾರೆ ಆದರೆ ಹೋಗಿ ಬರುವ ಜನರ ಮನ್ಸಿನಲ್ಲಿ ಏನಿದೆ ಎಂದರೆ ಸರ್ಕಾರಿ ಔಷಧಿಗಳು ಎಂದರೆ ಗುಣಮಟ್ಟ ಕಮ್ಮಿ ಇರುತ್ತದೆ ಅಲ್ಲಿಯ ವೈದ್ಯರು ಸಹ ಸರಿಯಾಗಿ ತಪಾಸಣೆ ಮಾಡುವುದಿಲ್ಲ ಎಂಬ ಮನೋಭಾವನೆಯನ್ನು ಹೊಂದಿರುತ್ತಾರೆ ಆದರೆ ಭಾಳಷ್ಟು ವಿದ್ಯಾವಂತರು ಆತ ಹಾಗೂ ಶ್ರೀಮಂತರು ಸಹ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿಯ ವೈದ್ಯರು ಮತ್ತು ಅವರ ನಡತೆಯಲ್ಲಿ ಬದಲಾವಣೆಗಳನ್ನು ಕಾಣಬೌದು ಹಾಗೇ ಅವರು ನೀಡುವ ಔಷಧಿಗಳನ್ನು ಸಹ ನಾವು ಸೇವನೆ ಮಾಡಬೌದು ಅಲ್ಲೂ ಸಹ ಗುಣಮಟ್ಟದ ಔಷಧಿಗಳನ್ನೇ ವಿತರಣೆ ಮಾಡುತ್ತಿದ್ದಾರೆ ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಎಂದಿದ್ದೇವೆ ಅಂದರೆ ಅದೇ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಅವರ ಬಳಿ ಹೋಗಿ ಔಷಧಿ ತೆಗೆದುಕೊಳ್ಳುವುದನ್ನ ರೂಢಿ ಮಾಡಿಕೊಂಡಿದ್ದೇವೆ ಅವರಿಗೆ ಇನ್ನೂರು ರೂಪಾಯಿ ಟೋಕನ್ ಕೊಟ್ಟಾಗ ಮಾತ್ರ ಅವ್ರು ಒಳ್ಳೆಯ ವೈದ್ಯರಾಗುತ್ತಾರೆ ಎಂಬ ಭಾವನೆಯನ್ನು ಹೊಂದಿದ್ದೇವೆ ಸರ್ಕಾರಿ ವೈದ್ಯರೇ ಭಾಳಷ್ಟು ಸಾರಿ ನಮ್ಮಲ್ಲೇ ಬಂದು ತೋರಿಸಿಕೊಳ್ಳಿ ಹಣ ಉಳಿತಾಯ ಉಳಿತಾಯವಾಗುತ್ತದೆ ಎಂದರೂ ಸಹ ಭಾಳಷ್ಟು ರೋಗಿಗಳು ಪ್ರವೇಟ್ ಆಗಿ ಅವ್ರ ಮನೆಗೇ ಹೋಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡು ಹೆಚ್ಚು ವೆಚ್ಚಮಯವಾದ ಔಷಧಿಗಳನ್ನು ಬರೆಸಿಕೊಂಡು ಬರುವುದನ್ನ ರೂಢಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಜನ ಸಾಮಾನ್ಯರಿಗೆ ನಾವೇನು ಹೇಳಬೇಕಾಗಿದೆ ಎಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ವೈದ್ಯಕೀಯ ನೆರವನ್ನು ಪಡೆದುಕೊಳ್ಳಿ ಅಲ್ಲಿ ಯಾವ್ದಾರೂ ನ್ಯೂನತೆಗಳಿದ್ದರೆ ಅಲ್ಲಿಯ ಹೆಚ್ಚಿನ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟು ಆ ನ್ಯೂನತೆಯನ್ನ ಸರಿಪಡಿಸಿಕೊಂಡು ಉತ್ತಮವಾದ ಸರ್ಕಾರಿ ಆಸ್ಪತ್ರೇನ ಸ್ಥಾಪಿಸುವುದರ ಬಗ್ಗೆ ಎಲ್ಲರೂ ಪ್ರಯತ್ನಿಸಬೇಕು ಎಲ್ಲರೂ ಸಹ ಖಾಸಗಿ ಆಸ್ಪತ್ರೆ ಖಾಸಗಿ ಶಾಲೆಗೆ ಹೋಗುವುದನ್ನ ಕಲಿತ ಕಲಿತಾಗಿನಿಂದ ಸರ್ಕಾರಿ ಆಸ್ಪತ್ರೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಹಾಗಾಗಿ ವಿದ್ಯಾವಂತರು ತಿಳಿದಂಥವರು ಬದಲಾವಣೆ ಬಯ ಬಯಸುವಂಥವರು ಸಾಹಿತಿಗಳು ವೈದ್ಯರು ಸಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಸೇವೆಯನ್ನು ಪಡೆದುಕೊಳ್ಳುತ್ತಾ ಹೋದಾಗ ಏನಾಗುತ್ತದೆ ಜನ ಸಾಮಾನ್ಯರಲ್ಲೂ ಸಹ ಧೈರ್ಯ ಬರುತ್ತದೆ ಅವರೂ ಸಹ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ವೈದ್ಯಕೀಯ ನೆರ್ವನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಬದಲಾವಣೆ ತರ ಬಯಸುವ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ವೈದ್ಯಕೀಯ ಸೇವೆಯನ್ನು ಪಡೆದುಕೊಳ್ಳಬೇಕು ಎಂದು ನಾನು ಆಶಿಸುತ್ತೇನೆ